ನಮಸ್ತೆ ಸರ್ ನಮಗೆ ನಮ್ಮ ಮನೆಯಲ್ಲಿ ಮದುವೆಯ ಸಮಾರಂಭವಿರುವುದರಿಂದ ನಮಗೆ ಊಟದ ಔತಣ ಕೂಟವನ್ನು ಕೊಡಬೇಕಾಗಿದೆ ಜನಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಊಟವನ್ನು ತಯಾರಿಸಬೇಕಾಗಿದೆ ನೀವು ನಿಮಗೆ ಆಹಾರವನ್ನು ಯಾವಯಾವ ರೀತೀಲಿ ಆಹಾರಗಳು ಪದಾರ್ಥಗಳನ್ ನೀವು ತಯಾರಿಸ್ತೀರ ಅದನ್ನು ಹೇಳ್ಬೇಕ್ ಸರ್ ನಮಗೆ ಮತ್ತು ನಮಗೆ ಹೋಳ್ಗೆ ಊಟ ಬೇಕು ಸರ್ ಒಂದು ಹೋಳ್ಗೆ ಊಟಕ್ಕೆ ನಿಮ್ಮಲ್ಲಿ ಎಷ್ಟು ತಗೋಳ್ತಿರಾ ನಮಗೆ ನೂರು ಹೋಳ್ಗೆ ಊಟಗಳು ಬೇಕು ನಾವು ನೂರು ಹೋಳ್ಗೆ ಊಟಗಳು ತಗೋಳ್ತಿದೀವಿ ಅಂದರೆ ನಿಮ್ಮಲ್ಲಿ ರಿಯಾಯಿತಿ ದರ ಇರುತ್ತೆ ಅಲ್ಲವಾ ಎಷ್ಟು ರಿಯಾಯಿತಿ ದರದಲ್ ನೀವು ನಮಗೆ ಕೊಡ್ತೀರಾ ಅದ್ರ ಜೊತೆಗೆ ನಮಗೆ ಬೇರೆ ಬೇರೆ ಸಿಹಿಯಾದ ತಿಂಡಿ ತಿನಿಸುಗಳು ಬೇಕು ಅದರಲ್ಲಿ ಜಾಮೂನು ರವೆ ಉಂಡೆ ಲಡ್ಡು ಚಕ್ಕುಲಿ ಕೋಡುಬಳೆ ಜಿಲೇಬಿ ಬಾದೂಶಾ ಇನ್ನೂ ಹಲವಾರು ಸಿಹಿ ತಿಂಡಿಗಳನ್ನು ನೀವು ಮಾಡಿ ತಯಾರು ಮಾಡಿ ನಮಗ್ ಕೊಟ್ಟರೆ ನಾವು ನಿಮಗೆ ಅದೇ ರೀತಿಯಲ್ಲಿ ಮೊತ್ತವನ್ನು ಕೊಡ್ತೀವಿ ನಾವು ಇಷ್ಟೊಂದು ನಿಮ್ಮಲ್ಲಿ ಎಲ್ಲ ಥರದ್ದು ತಿಂಡಿ ತಿನಿಸುಗಳನ್ನು ತಗೋಳ್ತಾ ಇದ್ದೀವಿ ಸರ್ ನೀವು ಅದಕ್ಕೇ ಕಡಿಮೆ ಹಣ ಮೊತ್ತದಲ್ಲಿ ಹಣವನ್ನು ನೀವು ತಗೋಬೇಕು ನಮ್ಮಿಂದ ಎಷ್ಟು ದರದಲ್ಲಿ ರಿಯಾಯಿತಿ ಕೊಡಬೇಕಂತ ನೀವು ಹೇಳ್ಬೇಕು ಸರ್ ನಮಗೆ ಅದ್ರ ಜೊತೆಗೆ ನಮಗೆ ನೀರಿನ ಬಾಟಲ್ಗಳು ಕೂಡಾನೂ ಆವಶ್ಯಕತೆ ಇದೆ ಅದನ್ನು ಕೂಡ ನೀವೇ ನಮಗ್ ತಂದ್ಕೊಡಬೇಕಾಗುತ್ತೆ ಸರ್ ಮತ್ತು ಯಾವ ಟೈಮಲ್ಲಿ ನೀವು ನಮಗೆ ಕೊಡಬೇಕು ಕೊಡೋಕಾಗುತ್ತೆ ಅದನ್ನ ನೀವು ನಮಗೆ ಹೇಳ್ಬೇಕು ಆ ಟೈಮಲ್ಲಿ ನಾವು ನಿಮಗೆ ಕರೆ ಮಾಡಿದ್ರೆ ನೀವು ಅದ್ರ ಮೂಲಕ ತಂದು ನಮ್ಮಮನೆಗೆ ತಲುಪಿಸ್ಬೌದು ಸರ್ ಮತ್ತು ಹೋಳ್ಗೆ ಊಟದಲ್ಲಿ ನಮಗೆ ಜೊತೆಗೆ ಅನ್ನ ಸಾಂಬಾರು ರಸಮ್ಮು ಕೂಡಾನು ಸರ್ ಬೇಕಾಗುತ್ತೆ ಜೊತೆಗೆ ಪಲ್ಯ ಕಾಳಿನ ಪಲ್ಯಗಳು ಯಾವ್ಯಾವ ಥರ ಕಾಳಿನ್ ಕಾಳಿನ ಪಲ್ಯಗಳು ಇದೆ ಅದರ ಜೊತೆಗೆ ಉಪ್ಪಿನಕಾಯಿ ಹಪ್ಪಳಾ ಮತ್ತು ಮೆಣಸಿನಕಾಯಿ ಪಕೋಡ ಈ ಥರ ಕೂಡಾ ತಿಂಡಿ ತಿನಿಸುಗಳು ನಮಗೆ ಬೇಕಾಗುತ್ತೆ ಸರ್ ಇವು ನಾವು ಹೇಳಿದ್ದ ಕರೆಕ್ಟು ಸಮಯಕ್ಕೆ ಸರಿಯಾಗಿ ತಂದು ಕೊಡಿ